ಹಲೋ ಹಾಂ ಹಲೋ ರಿ ಮೇಡಮ್ ನಾನು ಪೂಜಾ ಅಂತಂದೆ ಡಾಕ್ಟ್ರ ಹಾಂ ಮನ್ನೆ ಎರಡು ದಿವ್ಸದ ಹಿಂದೆ ತೋರ್ಸ್ಕೊಂಡು ಹೋಗಿದ್ನಲ್ಲ ರೀ ನಾವು ಜ್ವರಾನೆ ಕಡ್ಮೆ ಆಗ್ತಿಲ್ಲ ರೀ ಡಾಕ್ಟ್ರರೇ ಇದು ಗುಳ್ಗೆ ತಗೊಂಡು ಎಲ್ಲ ತಗೊಂಡೇನಿ ಬರೇ ಜ್ವರ ತಲೆನೋವು ನೆಗಡಿ ಕೆಮ್ಮು ಬರೇ ಇದೇ ಆಗೈತೆ ರೀ

ತಗೊಂಡೇನ್ರಿ ಮೇಡಮ್ ನೀವು ತಗೊಂಡಿದ್ದು ಸರ್ಯಾದ ಟೈಮ್ಗೆ ತಗೊಂಡೇನೆ ರಿ ನೀವು ಕೊಟ್ಟ ಎಲ್ಲ ಮೆಡಿಸಿನ್ಸುನ್ನು ಎಲ್ಲ ಆದರು ನಂಗೆ ಜ್ವರಾನೆ ಕಮ್ಮಿ ಆಗ್ತಿಲ್ಲ ರೀ ಸರಿ ರೀ ಮೇಡಮ್ ಬಿಸಿ ನೀರು ಕುಡಿಬೇಕೆನು ತಣ್ಣೀರು ಕುಡಿಬೇಕಾ ರೀ ಮೇಡಮ್ ಹಾನ್ರೀ ಮೇಡಮ್ ಸರಿ ರೀ ಮೇಡಮ್ ನೀವು ಕೊಟ್ಟಿದ್ದು ಟಾನಿಕ ಟ್ಯಾಬ್ಲೆಟೆಲ್ಲ ಸರಿ ತಗೋಣ ಹತ್ತೀನಿ ರೀ ಆದರು ಕಡಮೆ ಆಗಲಿಲ್ಲ ಅಂತಂದು ಇನ್ನೊಂದು ಎರಡು ದಿವ್ಸ ಬಿಟ್ಟು ನೋಡಿ ವಾಪಾಸ್ಸು ಬರ್ತಿನಿ ರೀ ಮೇಡಮ್ ನಿಮ್ಮ ಹತ್ತಿರ ತ್ರೀ ಟೈಮ್ಸ್ ತಗೊಂಡಿನಿ ರೀ ಮೇಡಮ್

ಹಾಂ ಹಾನ್ರೀ ಸರಿ ರೀ ಮೇಡಮ್

ನಮ್ಮ ಮನೆ ಬಿಂಕದ ಕಟ್ಟೆ ರೀ ಮೇಡಮ್ ಹಾಂ ಮೇಡಮ್ ಹಾಂ ಇವಾಗ ಲೇಟ್ ಆಗತ್ತೆ ರಿ ಮೇಡಮ್ ನಾಳೆ ಬೆಳಿಗ್ಗೆ ಬಂದ್ರು ಅಂದ್ರ ಮೇಡಮ್ ಹಾಸ್ಪೆಟ್ಲಿಗೆ ಹಾಂ ರೀ ಮೇಡಮ್ ಹಾಂ ಮೇಡಮ್

ಸರಿ ರೀ ಸರಿ ಹಾಂ ಓಕೆ ಮೇಡಮ್